ಆಂ ಹಾಂ ಗೊತ್ತಾಯಿತು ನಾನು ಟಿ ವಿ ನೋಡಲಿಕ್ಕೆ ಅಂತ ಅಮ್ಮ ಕುತ್ಕೊಂಡಿದ್ರಾ ಹಾಗೇ ಮೊಬೈಲಲ್ಲಿ ಓ ಟಿ ಟಿಯಲ್ಲಿ ಚ ವ್ಯೂ ಮಾಡ್ತಾ ಇದ್ದೆ ಅದು ಈಗ ಆನ್ಲೈನಲ್ಲಿ ಮೊಬೈಲಲ್ಲಿ ನೋಡಲಿಕ್ಕೆ ಆಗ್ತದಲ್ಲ ಟಿ ವಿದು ಸೀರಿಯಲ್ಸ್ ಮತ್ತು ಯಾವುದಾದ್ರು ಬ ಶೋ ಎಲ್ಲ ಆಗ್ತಾಯಿದ್ದರೆ ಈಗ ಲೈಕ್ ಬಿಗ್ಬಾಸ್ ಹಾಗೆಲ್ಲ ಇದ್ದರೆ ಅದು ಎಲ್ಲ ಈಗ ಮೊಬೈಲಲ್ಲಿ ಕೊಡ್ತಿದ್ದಾರೆ ಆಂ ಹೌದು ಇಲ್ಲ ಬಟ್ ಅದು ಸಬ್ಸ್ಕ್ರೈಬ್ ಆಗಲಿಕ್ಕೆ ಉಂಟು ಅಂತ ಹೇಳಿ ಹೇಳಿದ್ದರು ನಾನು ಫ್ರೀಯದ್ದು ಅಂದರೆ ಒಂದು ಎರಡು ಮೂರು ದಿನ ಆದ ಮೇಲೆ ಅದರದ್ದು ಬರ್ತದಲ್ಲ ಆ ಥರದ್ದು ನೋಡೋದು ಹಾಂ ಹಾಂ ಅದು ಹೇಳ್ತಾರಲ್ಲ ಈ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಟೈಮ್ ಸಿಗೋದಿಲ್ಲ ಅಲ್ವ ನೋಡಲಿಕ್ಕೆಲ್ಲ ಸಮಯ ಇರೋದಿಲ್ಲ ಆ ಸಮಯದಲ್ಲಿ ನೀವು ಮೊಬೈಲಲ್ಲಿ ಒಂದು ನೋಡಿ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಬೋದು ಆ ಥರದ್ದಲ್ಲಿ ನೋಡಲಿಕ್ಕೆ ಓಕೆ ಇಲ್ಲ ಹೀಗೇ ದೊಡ್ಡ ಸ್ಕ್ರೀನ್ನಲ್ಲಿ ನೋಡುವ ಹಾಗೆ ಅಷ್ಟು ಇದು ಕೊಡೋದಿಲ್ಲ ಆದರೂ ಸಹ ನಮಗೆ ಈಗ ಬೇರೆ ಟೈಮಲ್ಲಿ ಈಗ ಆಗೋದಿಲ್ಲಲ್ಲ ಬ ವರ್ಕ್ ಟೈಮಲ್ಲೆಲ್ಲ ವರ್ಕ್ ಎಲ್ಲ ಮಾಡಿ ಆದ ಮೇಲೆ ಈಗ ಮನೆಯಲ್ಲಿ ಅವರದ್ದೇ ಸೀರಿಯಲ್ಲು ಅದು ಇದು ಎಲ್ಲ ನೋಡ್ತಿರ್ತಾರೆ ಆ ಟೈಮಲ್ಲಿ ನಮಗೆ ಕೊಡೋದಿಲ್ಲ ಅಂದ ಮೇಲೆ ಮತ್ತೆ ಮೊಬೈಲಲ್ಲೇ ನೋಡಬೇಕಾಗ್ತದೆ ಆಂ ಹೌದು

ಆಂ ಅದು ಹೌದು ಹೌದು ಹೌದು ಅಂದರೆ ಈಗ ಹೇಗಾಗಿದೆ ಅಂದರೆ ನಮ್ದು ಜನ್ರೇಷನ್ನಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಲ್ಲ ಸರ್ ಹಾಗಾಗಿ ಒಂದು ಸ್ವಲ್ಪ ಆಚೆ ಈಚೆ ಆಗ್ತದೆ ಇಲ್ಲ ನನಗೆ ಆ್ಯಕ್ಚುವಲಿ ಅಷ್ಟು ಅಭ್ಯಾಸ ಇಲ್ಲ ನಾನು ಮೂವಿ ಎಲ್ಲ ನೋಡೋದು ಕಮ್ಮಿಯೇ ಹೀಗೆ ಇದ್ದರೂ ಸಹ ನನ್ನ ಮೊಬೈಲಲ್ಲಿ ನೋಡೋದಿಲ್ಲ ಆದರೆ ಟಿ ವಿಯಲ್ಲಿ ಅಮ್ಮ ಹಾಕಿದರೆ ಮಾತ್ರ ನೋಡೋದು ಇಲ್ಲ ಮೊಬೈಲಲ್ಲಿ ಖಾಲಿ ಅವರ್ದು ಚಿಕ್ಕ ಚಿಕ್ಕದು ಕ್ಲಿಪ್ ಎಲ್ಲ ಬರ್ತದಲ್ಲ ಅದಷ್ಟೇ ಚೆಕ್ ಮಾಡ್ತಾ ಇರ್ತೇನೆ ಹಾಂ ಹೌದು ಅದು ಬರ್ತದೆ ಅಂದರೆ ಫಸ್ಟ್ ಒಂದು ಸ್ವಲ್ಪ ದಿನ ಹೋದ ಮೇಲೆ ನೀವು ಪೇಯ್ಡ್ ಸಬ್ಸ್ಕ್ರೈಬರ್ ಇದ್ದರೆ ಮಾತ್ರ ನಿಮಗೆ ಆ ಥರದ್ದು ನೋಡಲಿಕ್ಕೆ ಆಗೋದು ಫ್ರೀ ಮೂವಿ ಅಂತ ಇರ್ತದೆ ಅಂದರೆ ಹಳತು ಅಂದರೆ ಅದು ಈಗ ತೇಟ್ರಿಂದ ಹೊರಗೆ ಬಂದ ಮೇಲೆ ಅದರದ್ದು ಮಾತ್ರ ನಮಗೆ ಫ್ರೀಯಾಗಿ ನೋಡಲಿಕ್ಕೆ ಸಿಗೋದು ಅದೂ ಈ ನೆಟ್ಫ್ಲಿಕ್ಸ್ ಅಂತೆಲ್ಲ ಇದೆ ಅಲ್ವ ಸರ್ ಆ ಥರದಲ್ಲೆಲ್ಲ ಸಬ್ಸ್ಕ್ರೈಬ್ ಆಗ್ಬೇಕಾಗ್ತದೆ ನೆಟ್ಫ್ಲಿಕ್ಸ್ ಅಮೆಜಾನ್ ಈ ಥರದಲ್ಲೆಲ್ಲ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹಣ ಕಟ್ಟಿ ನೋಡಬೇಕಾಗ್ತದೆ ಇದು ಈ ಕೆಲಸಕ್ಕೆ ಹೋಗೋರಿಗೆಲ್ಲ ಒಳ್ಳೆಯದು ಹೌದು ಅವ್ರ ಕೆಲ್ಸಕ್ಕೆ ಹೋಗೋರಿಗೆ ಒಳ್ಳೆಯದು ಆಂ ಏಕೆ

ಇಲ್ಲ ಅದು ಅಷ್ಟು ಏನೂ ಚಾರ್ಜ್ ಆಗೋದಿಲ್ಲ ಅದೂ ಸಹ ಅಷ್ಟೇ ಒಂದು ಸಾವಿರ ಎರಡು ಸಾವಿರ ಅದು ಮೂರು ತಿಂಗಳಿಗೆ ಹಾಗೇನೋ ಇರ್ತದೆ ಬಟ್ ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೌದು ಈ ಮನೆಯಲ್ಲಿ ಫ್ರೀ ಕುತ್ಕೊಳ್ಳೋರಿಗಾದ್ರೆ ಓಕೆ ನಮಗೆ ಕೆಲಸ ಮಾಡ್ತಾ ಇರೋರಿಗೆಲ್ಲ ಒಂದು ಸ್ವಲ್ಪ ಕಷ್ಟನೇ ಹಾಂ ಸಪ್ ಹಾಂ ಹಾಂ ಮಾಡ್ಬೋದು ಮಾಡ್ಬೋದು ನೀವೂ ಸಹ ಡೌನ್ಲೋಡ್ ಮಾಡಿ ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು ಸರಿ ಆಯಿತು ಸರ್ ಓಕೆ ಓಕೆ ಬಾಯ್ ಬಾಯ್